ನನಗೆ ಅಡುಗೆ ಮಾಡುವುದೆಂದರೆ ತುಂಬ ಇಷ್ಟ ನಾನು ಮೊದಲ ಬಾರಿಗೆ ಅಡುಗೆ ಪ್ರಾರಂಭಿಸಿದ್ದು ನಾನು ಪ್ರಥಮ ವರ್ಷದಲ್ಲಿದ್ದಾಗ ನನ್ನ ಅಡುಗೆ ಪ್ರಾರಂಭ ಮಾಡ್ತೀನಿ ನಾನು ಅಮ್ಮನಿಂದ ನಾನು ಅಡುಗೆ ಕಲಿತು ಸ್ವಲ್ಪ ಪ್ರಮಾಣದಲ್ಲೇ ಸ್ವಲ್ಪ ಮಟ್ಟಿಗೆ ತಕ್ಕಂತೆ ಅಡುಗೆಯನ್ನು ಮಾಡ್ತೀನಿ ಮೊದಲ ಬಾರಿಗೆ ಮಾಡಿದ್ದ ಅನುಭವ ಏನಂದರೆ ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕಿ ಏನೇನ್ ಸಾಂಬಾರ ಪದಾರ್ಥಗಳಾಗಿರ್ಬಹುದು ಏನೇ ಆಗಿರ್ಬೋದು ಹೇಗೆ ಹಾಕಬೇಕು ಎಷ್ಟೂ ಪ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕೆಂಬುದನ್ನು ತಿಳಿದೆ ಬಟ್ ನಂಗೆ ತುಂಬ ಖುಷಿಯಾಯ್ತು ಮೊದಲನೇ ಬಾರಿ ಅಡುಗೆಯನ್ನು ನೀವೆ ಮಾಡಿದ್ರಿಂದ ಮತ್ತು ನನಗೆ ಎಲ್ಲರು ಸಹ ಒಳ್ಳೆ ಪ್ರತಿಕ್ರಿಯೆಯನ್ನು ನಾನು ಅಡುಗೆ ಯನ್ನು ಮಾಡಿದ್ದನ್ನು ನೋಡಿ ಪ್ರತಿಕ್ರಿಯೆ ಒಳ್ಳೆ ರೀತಿಯಲ್ಲಿ ಕೊಟ್ಟರು